ನಾನು ಖರೀದಿಸಿದ ಎರಡನೆಯ ಪ್ರಾಡಕ್ಟ್ ಎಂದರೆ ಅದು ಸ್ಮಾರ್ಟ್ ವಾಚ್ ತುಂಬ ಇಷ್ಟಪಟ್ಟು ಈ ವಾಚನ್ನು ತೊಗೊಂಡಿದ್ದೆ ಆದರೆ ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಯಾಕಂದರೆ ಈ ವಾಚಲ್ಲಿ ಸರಿಯಾಗಿ ಚಾರ್ಜ್ ನಿಲ್ಲಲ್ಲ ಟೈಮ್ ಸೆಟ್ ಮಾಡಿದರೆ ಟೈಮ್ ಸೆಟ್ ಸರಿಯಾಗಿ ನಿಲ್ಲಲ್ಲ ಮತ್ತು ನಾನು ತೊಗೊಂಡದ್ದು ಮೇಯ್ನ್ ರೀಸನ್ ಒಂದು ವಾಕಿಂಗ್ ಮೆಝರ್ಮೆಂಟ್ ಅದರಲ್ಲಿರ್ತದೆ ನಾವು ಎಷ್ಟು ಸ್ಟೆಪ್ ನಡೆದ್ವಿ ಅಂತ ಮೆಝರಾಗ್ತದೆ ಹಾರ್ಟ್ ರೇಟ ಮೆನ್ಶನ್ ಆಗ್ತದೆ ಸೊ ಆ ರೀಸನ್ನಿಗೋಸ್ಕರ ತೊಗೊಂಡೆ ಬಟ್ ಎಷ್ಟು ನಡೆದರೂ ಅದರಲ್ಲಿ ವಾಕಿಂಗ್ ಮೆಝರ್ಮೆಂಟ್ ಬೀಳಲ್ಲ ಟೈಮ್ ಸರಿಯಾಗಿ ನಿಲ್ಲಲ್ಲ ಚಾರ್ಜ್ ಸರಿಯಾಗಿ ಆಗಲ್ಲ ಚಾರ್ಜ್ ಆದರೂ ಜಾಸ್ತಿ ಟೈಮ್ ಇರಲ್ಲ ಈ ಥರ ತುಂಬ ಡಿಸಪಾಯಿಂಟ್ ಆಯಿತು ನನಗೆ ಈ ವಾಚಿಂದ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಈ ವಾಚನ್ನು ಆದರೆ ಸರಿಯಾಗಿ ಚಾರ್ಜ್ ಆಗಲ್ಲ ಸುಮ್ಮನೆ ಶೋಕಿಗೆ ಕಟ್ಕೊಬೇಕಷ್ಟೆ ಯಾರಾದರೂ ಟೈಮ್ ಕೇಳಿದರೆ ಟೈಮ್ ಇಲ್ಲ ಆಫ್ ವಾಚ್ ಆಫ್ ಆಗಿರ್ತದೆ ಆ ಥರ ಇರ್ತದೆ ವಾಚ್ ರಿಟರ್ನ್ ಮಾಡುವಾ ಅಂದರೆ ನನಗೆ ರಿಟರ್ನ್ ಆಪ್ಷನ್ ಕೂಡ ಸಿಗಲಿಲ್ಲ ಹಾಗಾಗಿ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಾರಲ್ಲ ಆ ಥರ ಆಯಿತು ತೊಗೊಂಡು ಸುಮ್ಮನೆ ಶೋಕಿಗೆ ಕಟ್ಟಿಕೊಳ್ಬೇಕಷ್ಟೆ ಟೈಮ್ ನಿಲ್ಲಲ್ಲ ಟೈಮಿಲ್ಲ ಚಾರ್ಜ್ ಆಗಲ್ಲ ಸೊ ವೇಸ್ಟ್ ಆಫ್ ಮನಿ ಯಾವತ್ತೂ ಆನ್ಲೈನಲ್ಲಿ ವಾಚ್ ತೊಗೊಬಾರದು ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು